ಟ್ರಾವೆಲ್ ಏಜೆಂಟಿ ಅವರಾ ನಮಗೆ ಮಹಾಬಲೇಶ್ವರ ಟೆಂಪಲ್ ಗೋಕರ್ಣ ಹೋಗೋದಿತ್ತು ಹೌದು ಹೌದು ನಿಮ್ಮದು ಟಿ ಟಿ ಗಾಡಿ ಇದೆಯಲ್ಲ ಹೌದು ಹೌದು ನಾವು ಫೋರ್ ಮೆಂಬರ್ಸ್ ಹೋಗೋರು ನಾನು ನಮ್ಮ ಅಕ್ಕ ಮತ್ತು ನಮ್ಮ ಒಬ್ಬರು ಅಕ್ಕನ ಮಗ್ಳು ಇದ್ದಾಳೆ ಅವಳು ಮತ್ತು ನಮ್ಮ ದೊಡ್ಡಮ್ಮ ಅವ್ರು ಹೋಗೋದು ಹಾಂ ನಮ್ಗೆ ಟೋಟಲ್ ಒನ್ ಡೇಗೆ ಬೇಕಾಗುತ್ತೆ ನಮ್ಮದು ಪೂಜೆ ಎಲ್ಲ ಇದೆ ಹೌದು ನಿಮ್ಮದು ಎ ಚಾರ್ಜಸ್ ಎಷ್ಟು ಆಗುತ್ತೆ ಪರ್ ಡೇಗೆ ಏ ಸಿ ಏ ಸಿ ವಿತ್ ಏ ಸಿಯೇ ಬೇಕಾಗುತ್ತೆ ಹೌದು ಹೌದು ತ್ರೀ ತೌಸೆಂಡಾ

ನಾನು ಆದರೆ ನಮಗೆ ಬರುವಾಗ ಮುರುಡೇಶ್ವರ ಮತ್ತು ಇದಕ್ಕೆ ಕುಮಟಾ ಮಿರ್ಜಾನ್ ಫೋರ್ಟಿಗೆಲ್ಲ ಹೋಗಬೇಕು ಹೌದಾ ಹೌದು ಹೌದು ಅಲ್ಲ ನಾವು ಗಾಡಿ ಚಾರ್ಜಸ್ಸು ಬೇಕಾದ್ರೆ ಅವ್ರಿಗೆ ಡ್ರೈವರಿಗೆ ನಾವು ಬೇಕಾರೆ ಜಾಸ್ತಿ ಕೊಡುತ್ರು ಓ ಈಗ ನಾನು ಡ್ರೈವರ್ ನಾನೇ ಆಗಿದ್ರೆ ನಮ್ಗೆ ಗಾಡಿ ಕೊಡ್ತೀರಾ ನೀವು ಹ್ಞೂ ಹೌದು ಹೌದು ಹ್ಞೂ ಓಕೆ ಸರ್ ತ್ಯಾಂಕ್ ಯು ಸರ್ ನಾನು ಬೇಕಾಗಿದ್ರೆ ಇವಾಗ್ ನೈಟ್ ಕಾಲ್ ಮಾಡಿ ಹೇಳ್ತೆ ನಮ್ಮ ಮನೇಲ್ಲಿ ಮಾತು ವಿಚಾರಿಸ್ತೆ ಹೋಗಿ

ಅಡ್ಡಿಲ್ಲ ಅಡ್ಡಿಲ್ಲ ಹಂಗಾರೆ ಮನೇಗೆ ಮಾತಾಡಿ ಹೇಳ್ತೆ